ಸರಕಾರವು ವಿದ್ಯುತ್ ತಂತಿ ಹಾಗೂ ಕಂಬಗಳನ್ನು ಜನರು ಓಡಾಡುವ ಜಾಗದಿಂದ ಪ್ರತ್ಯೇಕವಾಗಿ ಹೊರಗಡೆ ಇಡಬೇಕೆಂದು ನಾನು ಬಯಸುತ್ತೇನೆ ಮಳೆಗಾಳದಲ್ಲಿ ಮರಗಳು ಬಿದ್ದ ಕಾರಣ ಎಲ್ಲವು ಪಾದ ಸಂಚಾರ ಮಾಡುವಲ್ಲಿ ನಮ್ಮ ತಂತಿಗಳು ಬಿದ್ದಿರುತ್ತವೆ ಆದ್ದರಿಂದ ಈ ಮಳೆ ಸ್ಪರ್ಶಕ್ಕೆ ಅದು ಒದ್ದೆಯಾಗಿ ಜನರು ಓಡಾಡುವಾಗ ಕರಂಟ್ ಶಾಕ್ ಆಗುವ ತುಂಬ ಒಂದು ಪಾಸಿಬಿಲಿಟೀಸ್ ಇರ್ತದೆ ಆದ್ದರಿಂದ ಎಲೆಕ್ಟ್ರಿಕ್ ವಿದ್ಯುತ್ ತಂತಿಗಳನ್ನು ಜನರು ಓಡಾಡುವುದಕ್ಕಿಂತ ಸ್ವಲ್ಪ ದೂರವೆ ಅದನ್ನು ಇರಿಸಬೇಕು ಆದ್ದರಿಂದ ಇಂತಹ ಅಪಾಯಗಳನ್ನು ತಪ್ಪಿಸಬಹುದು